ವಾರ್ಷಿಕ ಜಾತ್ರೆ ಮೇಳಾ ವರ್ಷಕ್ಕೆ ಒಂದೇ ಅಂತಲ್ಲ ಭಾಳಷ್ಟು ಜಾತ್ರೆಗಳು ಮಾಡಿರ್ತೀವಿ ಈಗ ನಮ್ಮೂರು ಇಲ್ಲೇ ಅಮರಾಪೂರ ಅಂತ ಬರ್ತೈತೆ ಈ ಕಾರ್ತಿಕ ಮಾಸದಾಗ ಒಂದು ಪುರಾಣ ನಡೆಸ್ತೀವಿ ಅದೂ ಹದಿನೈದು ದಿವಸ ಶರಣ ಬಸವೇಶ್ವರ ಜಾತ್ರೆ ಅಂತೇಳಿ ಸುಮಾರು ಈಗಾಲೇ ಮೂವತ್ತನೇ ವರ್ಷ ಪಸ್ಟೀಗೆ ನಾವು ಪುರಾಣ ಸ್ಟಾರ್ಟ್ ಮಾಡಿದಾಗ ನೈನ್ಟಿನ್ ನೈನ್ಟಿ ತ್ರೀ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತು ಮೂರು ಆವಾಗ ನನಗಿನ್ನೂ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟೇ ಇಪ್ಪತ್ತೇಳು ಇದ್ವು ಆವಾಗ ನಾನು ಇನ್ನೂ ಒಂದು ಕ್ವಿಂಟಲ್ ಅಂದರೆ ಇವಾಗ ಅಂತ ನೂರು ಕೆಜಿ ಜೋಳ ಹೋರ್ತಿದ್ವಿ ಇವತ್ತಿಲ್ಲ ಹತ್ತು ಕೆಜಿ ಜೋಳ ಹೊರುವಷ್ಟಿಲ್ಲ ಅಷ್ಟೊಂದು ನಿಶಕ್ತಿ ಆಗಿಬಿಟ್ಟಿನಿ ಆವಾಗಿನ ಬಾಲ್ಯ ನೆನ್ಪು ಅಂತ್ ಹೇಳಿದ್ರೆ ಹಳ್ಳಿ ಊರು ಅಂದಮೇಲೆ ಒಂಥರ ಭಕ್ತಿ ಹೇ ಶರಣು ಬಸವೇಶ್ವರ ಪುರಾಣ ಅಂದರೆ ಎಲ್ಲರಿಗು ಒಂಥರ ಭಕ್ತಿ ಆ ದೇವರದ್ದು ಪುರಾಣ ಆಗಿಬಿಟ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿರ್ತೈತಂತೆ ಅಂತೇಳಿ ಒಂದು ಭಾವ್ನೆ ಅದಾದಮೇಲೆ ಕೆಲವೊಂದು ಗುಂಪುಗಳು ಬಂದ್ವು ಈ ಗುಂಪು ಅಂದರೆ ಜಾತಿ ಇಲ್ಲ ನಮ್ಮ ಜಾತಿಗೇ ಈ ಪೂಜೆ ಕೊಡಬೇಕು ನಮ್ಮ ಗುಂಪಿಗೆ ಹಿಂಗೆ ಕೊಡಬೇಕು ಅದ್ರಾಗ ಆ ಯಜಮಾನ ಇದು ಕೊಡಬಾರ್ದು ಅವೆಲ್ಲಾ ರಗಳೆ ಆದವು ಏನೇನು ಆದವು ಅದೆಲ್ಲ ನೆನಪುಗಳೇ ನೆನ್ಪುಗಳದವು ಮಸ್ತು ಅದರೆ ನಾವು ಜಗಳ ಮಾಡೀವಿ ಅಲ್ಲೀ ಅದು ಜಗಳ ಅಂತೇಳಿದರೆ ಬಡಿದಾಟ ಏನಿಲ್ಲ ನಮ್ಮದು ಅನ್ ತೋರ್ಸಿಕ್ಕೊಳದ್ ಆವಾಗ ಎಲ್ಲಅದಾವು ಒಂದ ಸಲ ಏನಾಯಿತು ಅದೇ ಫಸ್ಟ್ನೇ ಪುರಾಣ ಆದಾಗ ಯಾವುದೇ ಅದೊಂದು ಶರಣ ಬಸವೇಶ್ವರಾ ಪುರಾಣ ಅಂದರೆ ಈ ಕಡೆ ಆ ಕಡೇ ಅಂತಲ್ಲ ನಮ್ಮ ಬಳ್ಳಾರಿ ಸುತ್ತ ಮುತ್ತ ಉತ್ತರ ಕರ್ನಾಟಕದಲ್ಲೆಲ್ಲಾ ಪ್ರಸಿದ್ಧ ಆ ಪುರಾಣ ಹದಿನೈದು ದಿವ್ಸಲಿಂದ ಆದಮೇಲೆ ದಿನ ಒಂದಿವ್ಸ ಪೂಜೆ ಇರುತ್ತದ್ ಆ ಪೂಜೆಯ ಸಾಮಾಗ್ರಿಗಳು ಇವತ್ತಿನ ದಿವಸ ಒಂದು ಪೂಜೆಗೆ ಬೇಕಪ್ಪಂದರೆ ಅದಕ್ಕೆ ಯಾರನ ಒಂದು ಕಾಣಿಕೆ ಕೊಟ್ಟು ಆ ಪೂಜೆ ನಮ್ಮದಪ್ಪ ಅಂತ ಹೇಳ್ ಬರಬೇಕು ಆದರೆ ನಾವು ಒಬ್ಬೊಬ್ಬರೆ ಕೆಲವ್ರು ಎ ಪೂ ಈ ಕಾಣಿಕೆ ನನಗ್ ಬೇಕು ನಿನಗ್ ಬೇಕು ಅಂತ ಐದು ಆರು ಜನ ಆಗ್ಬಿಟ್ರೆ ಅದೊಂದು ಸವಾಲ್ ಆಗಿಬಿಡೋದು ಸವಾಲಾದರೆ ಯಾರೇ ಅತೀ ಹೆಚ್ಚು ಕಾಣಿಕೆ ಕೊಡ್ತೇವೆ ಅಂತಾರೋ ಅವರು ಮನೆ ಪೂಜೆ ಅಂತ ಹಿಂಗೆಲ್ಲಾ ನೆಡ್ದಾವ್ ಅದಾದ್ಮೇಲೆಓಯ್ ಇನ್ನು ಒಂದು ಇಂಥವೇ ಪೂಜೆಯಲ್ಲ ಆಯ್ದು ಒಂದು ಮಾತ್ರ ಒಂದು ಘಟ್ನೆ ನೆನ್ಪಿಗೆ ಬರ್ತ್ತೆ ಅದೊಂದು ಧ್ವಜ ತರೋದು ಅಂದರೆ ಜಾಂಡ ತರೋದು ಲಾಸ್ಟ್ನೇ ಪುರಾಣದ ದಿವಸ ಆ ಜಾಂಡ ತರೋದು ಯಾರಿಗೆ ತಿಳಿಸ್ಲಿಲ್ಲ ಅವರೇ ಒಂದು ಪುರಾಣದ್ದು ಸಿಬ್ಬಂದಿ ಅಲ್ಲಾ ಅರೇಕಂತ ಅವ್ರಿಗ್ ಒಬ್ಬ ಅಡ ಉಡೇ ಅಂತೇಳಿ ಏನು ಉಡಾ ಅಂತೇಳಿ ಅವನು ಮಟ ಅದಿಲ್ಲಪಾ ಜಾಂಡ ನಾನು ತರ್ತ್ನೆನಂತ ಹೇಳ್ತಿಯಲಾ ಅದನ್ನು ಸ್ವಲ್ಪ ಜನದಾಗ ಕೂತುಕಂಡು ಸಭಿಕ್ರಾಗ ಹೇಳಿದ್ರೆ ಅದು ಇರ್ತತಿ ನಿನಗೆ ಒಪ್ಪಿದ ನಿನೇ ತರುವಂತೆ ಆದರೆ ನಾಲ್ವರಿಗ್ ತಿಳಿಸಿ ತರ್ಬೇಕ್ ಆಯಿತಂದರೆ ಅವ್ರು ಏನು ಮಾಡಿಬಿಟ್ರೆ ಏ ಅದೇಲ್ಲಿಲ್ಲ ನಾನು ತರ್ತೀನಿ ಅಂತ ಅವರು ಪೂಜಿಗೆ ತಿರ್ಗಾ ದಿವಸ ಬೆಳಗೆ ಮುಂಜಾನೆ ಪೂಜೆ ಎಲ್ಲಾರು ಗಂಗೆಗ್ ಹೋದ್ರು ಪೂಜೆ ಮಾಡಿ ಬಂದರು ಇನ್ನೇನಿಲ್ಲ ಆಯ್ತಾಪ್ಪಂದರೆ ಆವಾಗ ಇನ್ನು ಯಾರ ಮನೆಗು ಡೊಳ್ಳು ಬಡಿತಾರೆ ಎದಕ್ಕೆ ಅಲ್ಲಿ ಡೊಳ್ಳು ಅಂದರೆ ಏ ಇಲ್ಲ ಆಯ್ನು ಕೂಡ ಜಾಂಡ ತರ್ತಿದಾನೆ ಕಳಸ ತಗೊಂಡು ಹೋಗ್ಬೇಕು ಅಂತ ಅವಾಗ ನಾವು ಅಷ್ಟೇನು ದಿನ ಅದ್ರಿನ್ದು ವಿಷಯ ಅವಾಗ ನಮ್ಮ ಅಪ್ಪನವ್ರು ನಮ್ಮ ದೊಡ್ದಪ್ಪರು ಒಂಥರ ಎ ಅವರು ಮನೆಯಾಗ್ಲಿದ್ದ ಜಾಂಡ ಯಾಕೆ ಬರಬೇಕು ಜಾಂಡ ಅವ್ರ ಮನೆಯಾಗ್ಲಿಂದ ಬರಲಿಲ್ಲಾಂತ ಯಾರಿಗೆ ತಿಳಿತಂತಾನ್ನ ಪುರಾಣ ಅಂದ್ರೆ ಅವಂದು ಅವನ ಅಪ್ಪಂದ ಎ ಅವ್ನು ಇಲ್ಲ ಅವ್ನು ತರೋದೆ ಬೇಡ ಆಯಿತು ಅವ್ರು ತರೊ ಬರೋಕಾ ಎ ಇಲ್ಲ ನೀನು ಯಾರನ್ನು ಕೇಳಿ ತಂದೇ ಎ ಇಲ್ಲ ದೇವ್ರು ಯಾರು ಅಂತಾರೆ ನಿಂದೇನು ಕೇಳಬೇಕು ಹೌದು ನೀನು ಯಾಕೆ ತರಬೇಕಪ್ಪ ಅದನ್ನು ತಿಳಿಸ್ಬೇಕು ಇಲ್ಲ ನೀ ತರೋಕಾ ಊರಿನ್ ಡೊಳ್ಳು ತಗೊಂಡ್ ಯಾಕೆ ಹೋಗ್ಬೇಕ್ ನೀನು ಇವಾಗ ನೀನು ಯಾವಾಗ ತರೊಂಗಿದ್ರೆ ಇವತ್ತು ಪೂಜೆ ದಿವಸ ತರಬೇಡ ದಿನ ತಂದು ಯಾವಾತ್ತನ ಮಾಡು ಈ ಸಮಾರಂಭದಾಗ ಎಲ್ಲರು ಒನ್ನೊಂದು ಪೂಜೆ ಆಯ್ಕೆ ಮಾಡಿ ಆ ಪೂಜೆಗೆ ಹರಕೆಗೆ ಇಷ್ಟು ದುಡ್ಡು ಅಂತ ಕಟ್ಯಾರೆ ನೀನ್ಯಾಕೆ ಕಟ್ಬಾರದು ಹಾಂ ಹೇ ಇಲ್ಲ ಹಂಗೆ ಹಿಂಗೆ ಆಯಿತ ಜಾಂಡ ಹೆಂಗೆ ಕಟ್ತೀಯಾ ಜಾಂಡ ಕಟ್ಟಿದುವಾಂಗೆ ನಾನೇ ಕಿತ್ತು ಬಿಸಾಕಿ ಬಿಟ್ಟಿದ್ದೆ ಆಗೇಬಿಟ್ಟೆ ಇದು ಒಂದು ನೆನಪು ಅದಕ್ಕಿಂತ ಮುಂಚೇ ಇಲ್ಲಿ ಗಡಿನಾಡು ಗಾರ್ನಿಂಗಪ್ಪ ಜಾತ್ರೆ ಅಂತೈತೆ ಅದು ಇದೇ ಮಾರ್ಚು ಆರಂಭ ಪಸ್ಟ್ನೇ ವಾರ ಇಲ್ಲ ಪೆಬ್ರವರಿ ಕೊನೆ ವಾರ್ದಾಗೆ ಬರ್ತತೆ ಅದು ಅಂದರೆ ಆ ದೇವರು ಒಂಥರಾ ದಲಿತ ದೇವರು ಅಂತಾರಲ್ಲ ಹಂಗಾ ಕುರುಬರು ದೇವ್ರು ಅಂತ ಅದ್ಕೆಲ್ಲ ಕುರಿ ಬೇಟೆ ಎಲ್ಲ ಮಾಡೋದು ಎರಡು ಬೇಟೆ ಮೂರು ಬೇಟೆ ಅವಾಗೆಲ್ಲ ನಾವು ಇನ್ನು ಬೆಳಗ್ಗೆ ಮುಂಜಾನೆ ಅಂತಿವಲ್ಲ ಬೆಳಗ್ಗೆ ನಮ್ಮೂರಿಗೆ ಗುಳಿಯಮ್ಮ ಇಲ್ಲೇ ಬರ್ತೈತೆ ಅದೆಲ್ಲಾ ಬೆಳಗ್ಗೆ ಮುಂಜಾನೆ ಎರಡು ಗಂಟೆಗೆ ಒಂದು ಐದು ಆರು ಬಂಡಿ ಮಾಡಿ ಎರಡು ಗಂಟೆಗ್ ಒಳ್ಳೊಳ್ಳೆ ಎತ್ತುಗಳು ಕಟ್ಟಿಕ್ಯಾಂಡು ಬೆಳಗ್ಗೆ ಮುಂಚೇಲಿ ಬಂಡಿ ಕಟಿಕೊಂಡ್ ಹೋಗೋದು ಅವಾಗ ಇನ್ನು ನಾವು ಸಣ್ಣ ಮಕ್ಕಳು ಇನ್ನು ಮಕ್ಕಂಡಿರ್ತಿದ್ವಿ ಅವಾಗೆಲ್ಲ ಅವರೇ ನಮ್ಮ ಅಪ್ಪ ನಮ್ಮಅಮ್ಮ ಎತ್ತಿಗೆಂಡು ಬಂಡೆಗೆ ಹಾಕಿ ಮಲಗ್ಸಿ ಕರ್ಕೊಂಡೋಗಿ ಜಾತ್ರೆಗ ಇರ್ತೀದ್ವಿ ಆ ಜಾತ್ರೇ ಅವಾಗ ಹೊಸ ಜಾತ್ರೆ ಆವಾಗ ಜಾತ್ರೆಯಂದ ಮೇಲೆ ಅಲ್ಲೇ ಬೆಂಡು ಬಟಾಟೆ ಶೀಸು ಅವೆಲ್ಲಾ ಪೀಪಿಗಳು ಚೆಂಡು ಚೆಂಡುಗಳು ಮತ್ತು ಆಮೇಲೆ ತೇರು ಯಾರೋ ಬಂದಿದ್ರು ಎಲ್ಲೆಲ್ಲೋರೋ ಎಷ್ಟೋ ಜನ ಸುಮಾರು ಏನಿಲ್ಲಾಂದರೆ ಆ ಜಾತ್ರೆಗೆ ಅವಾಗೇ ಇವಾಗಾದ್ರೆ ಒಂದು ಲಕ್ಷ ಜನ ಕಲಿತಾರ ಆವಾಗ ಏನಿಲ್ಲಾಂದರು ಒಂದು ಇಪ್ಪತೈದು ಸಾವ್ರ ಜನ ಕಲಿತಾ ಇದ್ರು ಅವಾಗೆಲ್ಲಾ ಜಾತ್ರೆ ಎಲ್ಲ ಹೊಸಬರು ನಾವು ಎಲ್ಲೋ ಕಳೆದ್ ಹೋಗಿ ಬಿಡ್ತೀವಿ ಅಂತ ಅಂದೇಳಿ ಎಲ್ಲಿ ಎಲ್ಲಿಗೆ ಹೋಗ್ನಂಗೇ ನಮ್ಮ ಅಪ್ಪೋರು ನಮ್ಮ ನಮ್ಕಿಂತ ದೊಡ್ಡೋರು ಯಜಮಾನರು ಅಂತ ಇದಾರೆ ಎ ಅಲ್ಲಿಗೆ ಹೋಗಬೇಡ ನಿನಗೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಸಾದ್ರು ಬಂದಾರೆ ಅವರು ಕಣ್ಣು ಕಿತ್ಕೊಂಡ್ ಹೋತಾರ ನೀವು ಎಲ್ಲೆಲ್ಲೂ ಹೋಗಬಾರದು ಇಲ್ಲೇ ಇರಬೇಕು ಅಂದ ಆದ್ರೆ ನಾವು ಆಗಾಗ ಭಯ ಬಿದ್ದು ಅಲ್ಲೇ ಇರ್ತಿದ್ವು ಆದರೆ ನಮ್ಮೊದ್ರಾಗೆ ಒಬ್ಬ ನಾನು ಅಲ್ಲಿಗೆ ಹೋಗಿ ಬಂದೆ ಅಲ್ಲಿ ಹೋದ್ರೆ ಮಂಡಾಲ್ ಕೊಟ್ಟರು ಅಲ್ಲಿ ಬಟಾಲ್ ಕೊಟ್ಟರು ಹಾಂ ಇವ್ನು ಹೆಂಗೆ ಹೋಗಿ ಬಂದಾಂತ ಅವ್ನ ಮೇಲೆ ನಾವು ಇದಾಗೋದು ಇದು ಒಂದು ಇದೊಂದು ಆಯ್ತು ಆಮೇಲೆ ಇನ್ನು ಒಂದು ಈ ಬಳ್ಳಾರಿ ಜಾತ್ರೆ ಅಂತ ಬರ್ತತೆ ಆ ಜಾತ್ರೆಯಲ್ಲಿ ವಯಸ್ಸಾಗೈತು ವಯಸ್ಸಂಬುದೇನು ಆಗ್ಲೇ ಹತ್ತು ಹದಿನೈದು ವರ್ಷ ಆಗಿದ್ರೆ ಆಮೇಲೆ ಮಾವನ ಮಗಳು ಅತ್ತೆ ಮಗಳು ಹೋತಳ್ ಅಂದರೆ ನಾವು ಅವ್ರ ಜೊತೆಗ್ ಹೋಗಬೇಕು ಏನೋ ಚೇಷ್ಟೆ ಮಾಡೋದು ಇವೆಲ್ಲಾ ಮಾಡ್ತಿದ್ವಿ ಆಮೇಲೆ ಮಾವಾರು ಏನಾನ್ನ ಅಲ್ಲಾ ವಹಿಸಿ ಬಂದಪ್ಪಾ ಇದು ಒಂದು ಜಾತ್ರೆ ಬರ್ತಾತಿ ನಿನ್ನ ಮದುವೆ ಮಾಡಿ ಬಿಡ್ತೀವಿ ದೇವ್ರಿಗೆ ಬಂದೀವಿ ಏನು ನಮ್ದಕ್ಕೆ ಮುಂದಿನ ವರ್ಷ ಜಾತ್ರೆ ಆ ತರ್ಟಿಯಲ್ಲಿ ನನ್ನ ಮದುವೆನಾ ಅಂತ ಕೇಳಿಕಾ ಅಂತ ಹೇಳೋರು ನಮ್ಮ ಅಪ್ಪೋರು ಇಲ್ಲಾ ನಮ್ಮ ಮಾವೋರು ಇವೆಲ್ಲ ಇದ್ದಿದ್ದು ಅದಕ್ಕಿಂತ ಮುಂಚೆ ಇನ್ನೂ ಒಂದು ಘಟನೆ ಇಲ್ಲೀ ದಮ್ಮೂರು ಅಂತೇಳಿ ಬರ್ತ್ರು ಬಳ್ಳಾರಿ ತಾಲೂಕು ಅಲ್ಲಿ ತೇರು ಅಂತ ಅದು ಇಲ್ಲಿ ಬಳ್ಳಾರಿ ಜಾತ್ರೆ ಅಂತೇಳಿ ಇಲ್ಲಿ ಮಲ್ಲೇಶ್ವರ ಜಾತ್ರೆ ದಿವಸ ಅಲ್ಲಿ ಒಂದು ಜಾತ್ರೆ ಆಗ್ತಿತ್ತು ಆವಾಗಿನ್ನು ನನಗೊಂದು ನಾಲ್ಕು ಬೇಡ ಒಂದು ಐದು ವರ್ಷ ಇದ್ವೆ ಐದು ವರ್ಷ ಅಷ್ಟೇ ಆವಾಗ ನಮ್ಮಪ್ಪನ ಜೊತೆ ಹೋಗಿದ್ವಿ ಅವಾಗೆಲ್ಲ ನಾವು ಫುಲ್ ಜನ ಆಯಿತು ಆ ಜಾತ್ರೆಯಾಗ ಅದು ಕಗ್ಗಲಿ ಹೋಗ್ಬೇಕಂತ್ ಇದ್ದು ಹೋಗ್ಬೇಕಾರ್ ದಮ್ಮೂರಾಗ ಸಿಗ್ತು ಅವ್ರು ದಮ್ಮೂರಾಗ ಯಾರು ನಮ್ಮ ಅಪ್ಪೋರು ಹಳೆ ಸಂಬಂಧಿಕ್ರು ಹೇ ಮಾಮ ಜಾತ್ರೆ ಆಯ್ತೆ ಜಾತ್ರೆ ಮುಗಿಸ್ಕೊಂಡ್ ಹೋಗುವಾ ಅಂತ ಹೇಳಿದ್ರು ಆಯಿತಾ ಅಂತ ಅವ್ರ ಮನೇಗೆ ಇದ್ದು ಜಾತ್ರೆಗೆ ಕರ್ಕೊಂಡು ಹೋದ ಆ ಜಾತ್ರೆ ಅಂದಮೇಲೆ ಅದೇ ರಂಗು ಬಿಂಗು ಎಲ್ಲ ಆ ಕಡೆ ಪೀಪಿ ಉದೋದು ಈ ಕಡೆ ಅದಾವು ಬಲೂನ್ ಪೀಪಿ ಅಂತಾರಲ್ಲ ಆವು ಮತ್ತು ಬ್ಯಾಂಡ ಉದೋರು ಅವು ಗೊಂಬೆಗುಳು ಆವು ಇವು ನೋಡ್ಕೊಂತಾ ಹೋತಿದ್ವಿ ಆ ನೋಡಿಕೊಂತಾ ಹೋಗಿ ನಮ್ಮ ಅಪ್ಪ ಹಿಂಗೇ ಬಾರಲೇ ಅಂತ ಹಿಡ್ಕಂಡು ಹೋಗೋದು ಕೈ ಬಿಟ್ಟು ಎಲ್ಲೇ ನಿಂತ್ಕೊಂಡು ಒಂದು ಅಂಗಿ ಇಟ್ಕೊಂಡು ಹೋತಿತ್ತು ನಮ್ಮ ಅಪ್ಪನಂತದ್ದೇ ಒಂದು ಅಂಗಿ ಉಟ್ಕೊಂಡಿದ್ದಾನೆ ಯಾರೋ ಯಜಮಾನ ನಾನು ಏನುಮಾಡ್ಬಿಟ್ಟೆ ಅದು ನೋಡ್ಕೊಂತ್ ನೋಡ್ಕೊಂತ ಆತನ ಅಂಗಿ ಬಿಟ್ಟು ನಮ್ಮ ಅಪ್ಪಂದ ಇದೇ ನಮ್ಮ ಅಪ್ಪಂದು ಅಂಗಿ ಅಂತ ಆತದ ಆತ ನಮ್ಮ ಅಪ್ಪ ಜಾತ್ರೆಗೆ ಹೋಗಿ ಮುಂದ್ಕೆ ಹೋಗಿಬಿಟ್ಟನಾ ನನ್ನ ಮಗ ಇಲ್ಲೇ ಇದಾನೆ ಅಂತ ನಾನು ಆ ಜಾತ್ರೆಗೆ ಹಿಡ್ಕಂಡು ಹಿಂಗ್ ಹೋತೆ ಆ ಯಜಮಾನ ಯಾರು ಆತ ಎ ಯಾವನೋ ನೀನು ಬಿಡೋ ಅಂತ ಗದರಿಸಿಬಿಟ್ಟ ಹಂಗೇ ಅಂದರೆ ನನ್ನ ಅಂಗಿ ಹಿಡ್ದ್ ಎಳೆದ್ ಬಿಟ್ಟಲ್ಲಾ ಅಂತ ಅವನು ನೋಡಿದ್ರೆ ಅವ ಅಂದಾನ ಹೋ ಅಂತ ಅತ್ಕಂತ ಕೂತ್ಕೊಂಡು ಬಿಟ್ಟೆ ಹೇಯ್ ಏನೋ ಏನೊ ನೀನು ಹೇ ನಮ್ಮ ಅಪ್ಪಿಲ್ಲ ನಮ್ಮ ಅಪ್ಪಿಲ್ಲ ಯಾವ ಊರು ಅಂದ್ರೆ ನಮ್ಮ ಅಪ್ಪ ಇಲ್ಲ ನಮ್ಮ ಅಪ್ಪ ಇಲ್ಲ ಅಂತ ಅತ್ಕೊಂತ ಕೂತ್ಕೊಂಡು ಬಿಟ್ಟೆ ಇದು ಭಾರೀ ಅವಾಗ ನಮ್ಮ ಅಪ್ಪ ಮತ್ತು ಹುಡುಕ್ಯಾಂತ ಬಂದ ಎಯ್ ಎಲ್ಲಿದಿಯಲೆ ಅಂಗಿ ಹಿಡ್ಕೊಂತಾ ಅಂದರೆ ಅದು ನೋಡ್ಕೊಂತ ಇದು ನೋಡ್ಕ್ಯಂತ ಬಿಟ್ಟು ಬಾಬು ಬಾ ಅಂತ ಎತ್ತಿಕೊಂಡ್ ಹೋಗಿ ಬೆಂಡು ಬತಾಸ್ ಕೊಡಿಸ್ದಾ ಇದೊಂದು ನಿಜವಾಗ್ಲೂ ನನಗ್ ಭಾರೀ ನೆನಪು ಆಯ್ತೆ ಅದು ಬಳಾ ವೆಂಕಪ್ಪ ತಾತ ನೋಡಿ ಈಗ ಆಮೇಲೆ ಬೇರೆ ಬೇರೆಲ್ಲ ಜಾತ್ರೆ ಮಾಡಿದ್ವಿ ಕೂಡಲು ಸಂಗಮ್ ಹೋಗಿವಿ ಬಳ್ಳಾರಿ ಜಾತ್ರೆ ಇವ್ಯಾವ ಇದು ಹೊಸ್ಪೇಟೆ ಭಾಳ ಜಾತ್ರೆ ಮಾಡಿದ್ರು ಆದರು ಜಾತ್ರೆ ಮಾಡೋರು ಪೂರ್ತಿ ನೆನಪೂ ಒಳ್ಳೇ ಈಗ್ಲೂ ಬಾಲ್ಯದ ನೆನಪು ಅಚ್ಚಳಿಯದ ನೆನಪಂತಂದರೆ ಗುಳ್ಯಾದ ಗಾರ್ನಿಂಗಪ್ಪನ ಜಾತ್ರೆ ಮತ್ತು ದಮ್ಮೂರು ವೆಂಕಪ್ಪ ತಾತಂದು ಯಾಕಂದ್ರೆ ಅಲ್ಲಿ ಕಳೆದ್ ಹೋಗಿದ್ನ ಇಲ್ಲೇ ದಮ್ಮೂ ಗುಳೆ ಗಾರ್ನಿಂಗಪ್ಪನ ಜಾತ್ರೆ ಅಂದರೆ ಬೇಟೆ ಗೀಟೆ ನಮ್ಮ ಸಂಬಂಧಿಕರು ನಮ್ಮ ಕುಲಬಾಂಧವರು ಬೀಗರು ಗೀಗ್ರು ಈಗ್ಲೂ ಹೋಗ್ತಾ ಇರ್ತಾರೆ ಅವಾಗೆಲ್ಲ ಬಂಡಿಯಾಗ ಹೋಗೊರು ಬಂಡಿ ಸುಮ್ಮನೆ ಸುಮ್ಮನೆ ನಾನು ಅಂದರೆ ಎತ್ತುಗಳು ಒಳ್ಳೊಳ್ಳೆ ಎತ್ತುಗಳು ಕಟ್ಕೊಂಡು ನೀನು ಹೋಗ್ಬೋಕು ನೀನು ಹೊಡಿ ನಾನು ಹೊಡಿ ನೀನು ಹೊಡಿ ನಾನು ಹೊಡಿ ಒಂದೊಂದು ಸಲ ಒಂದೊಂದು ಸಲ ಚಕ್ರ ಬಂಡಿ ಬಿದ್ದು ಮುರಿದು ಹೋದೊರು ಕೈ ಕಾಲು ಕಳ್ಕೊಂಡೋರು ಎಲ್ಲ ಅನಾಹುತ ಆಗ್ಯಾವ ಅದಾದಮೇಲೆ ಒಂದು ಇಪ್ಪತ್ತು ವರ್ಷಾ ಬೇಡ ಒಂದು ಇಪ್ಪತ್ತು ವರ್ಷ ಮುಂದೆ ನಮ್ಮೂರವ್ರೇ ಅಂದರೆ ನಮ್ಮ ಸರೀಕರೆ ನಾವೇನು ಆ ಜಾತ್ರೆಗೆ ಹೋಗಿರಲಿಲ್ಲ ಅವತ್ತು ಆ ಜಾತ್ರೆಗೆ ಹೋದೋರ್ ಮೂರು ಬಂಡಿಗಳು ಟ್ರ್ಯಾಕ್ಟ್ರ್ ಗುದ್ದಿಕೊಂಡ್ ಅದ್ರಾಗ ಇಬ್ಬರು ಸತ್ತೋಗೆ ಬಿಟ್ಟರು ಅವ್ರುನ್ನ ನೋಡಬಾರ್ದು ಎಲ್ಲ ಅನಾಹುತ ಇದಾವ ಹಂಗೇ ಆಗ್ಯಾವ ಅಂದರೆ ಜಾತ್ರೆ ಮತ್ತು ಅವೆಲ್ಲ ಆಗ್ತವೆ ಜಾತ್ರೆಗೆ ಒಂದೊಂದು ಜಾತ್ರೆಗೆ ಎತ್ತುಗಳು ಖರೀದಿ ಎತ್ತುಗಳ ಪರಿಷೆ ಅಂತಾರಲ್ಲ ಆ ಎತ್ತುಗಳ ಪರಿಷೆ ಎತ್ತುಗಳು ಈ ಇದೇ ಗುಳೆ ಜಾತ್ರೆ ಎತ್ತುಗಳನ್ ಕರ್ಕೊಂಡು ಹೋಗ್ತಿದ್ವಿ ಎತ್ತುಗಳು ಅಲ್ಲಿ ಯಾವನೋ ಒಳ್ಳೆ ಜೊತೆ ಎತ್ತುಗಳು ಸಿಕ್ಕರೆ ಆ ವರ್ಷ ಬೆಳೆ ಚೆನ್ನಾಗಿತ್ತು ಇಲ್ಲ ಇ ಎತ್ತು ಸರಿಯಾಗಿಲ್ಲಾಂದರೆ ಒಂದು ಎತ್ತು ಕೊಡೋದು ನಮ್ಮ ರೇಟಿಗೆ ಅವ್ರ ರೇಟಿಗೆ ಇನ್ನು ಒಂದು ಎತ್ತು ತಂದ್ಬಿಡೋದು ಇಂಥವೆಲ್ಲಾ ಮಾಡಿದೀವಿ ಮತ್ತು ಜಾತ್ರೆಗೆ ಅಂದಮೇಲೆ ಅವು ಯಾವ ಪವಾಡ ಪುರುಷರು ಶರಣರು ಫೋಟೋಗಳು ತಂದಿದ್ವಿ ಆ ಜಾತ್ರೆಗೆ ಪ್ರಶ್ನೆ ಎತ್ರ ಜೋತೆಗ್ ಅವಾಗೆಲ್ಲಾ ಇವ್ಯಾವು ಸರ್ಕಸ್ ಇದ್ವು ಇದು ಯಾವುದಪ್ಪ ಜೋಕಾಲಿ ಜೋಕಾಲಿ ಎಲ್ಲ ಆಡ್ತಿದ್ವಿ ಇವೆಲ್ಲ ನೆನಪು ಐದಾವ ನೆನಪು ಮಾಡಿಕೊಂತ ಅಲ್ಲ ಈಗ ಈಗ ಜಾತ್ರೆ ಮಾಡೊಕ್ ಹೋದರೆ ಎಲ್ಲ ಜಾತ್ರೆ ದಿವಸ ಹೋಗೋದಲ್ಲ ಮರುದಿವಸ ಹೋಗಿ ದೇವರಿಗೆ ಏನನ್ನಾ ಅಂದುಕಂಡ್ ಹರಕೆ ಮಾಡಿಕೊಂಡ್ ಹೊರಾಗ್ ಬರ್ತೀವಿ ಜಾತ್ರೆ ನೆನಪು ಇದ್ದಿದ್ದೇ